ನಾವು ಬೈಕಿನಲ್ಲಿ ಟ್ರಿಪ್ ಹೋಗುವಾಗ ನಮಗೆ ಬೇಕಾಗಿರೋ ವಸ್ತುಗಳು ನಮಗೆ ಅಗತ್ಯವಾಗಿ ಬೇಕಾಗಿರೊ ವಸ್ತುಗಳು ಎಂದರೆ ನಮಗೆ ಜಾಕೆಟ್ ಮತ್ತೆ ಎಲ್ಮೇಟ್ ಮತ್ತೆ ಗ್ಲೌಸ್ ಶೂ ಮತ್ತೆ ನೀರಿನ ಬಾಟಲ್ ಮತ್ತೆ ರೈಡಿಗೆ ಬೇಕಾಗಿರುವ ಎಲ್ಲ ತರಹದ ವಸ್ತುಗಳು ಎಂದರೆ ಎಮೋಶಿಯನ್ ಇನ್ಸೂರೆನ್ಸ್ ಮತ್ತೆ ಆರ್ ಸಿ ಕಾರ್ಡ್ ಇವನ್ನೆಲ್ಲವೂ ನಾವು ಜೊತೆಯಲ್ಲಿ ಪಶ್ಟ್ ಮುಂಚಿತವಾಗಿ ನೋಡಿಕೊಂಡು ಇಟ್ಕೊಳ್ಳಬೇಕು ಲಾಂಗ್ ಟ್ರಿಪ್ಗೆ ಹೋಗುವಾಗ ನಮಗೆ ತುಂಬ ಜವಬ್ದಾರಿಯಿಂದ ನಾವು ಇವನ್ನೆಲ್ಲ ಕೊಂಡೋಗ್ತೀರಿ ನಾವು ಫಶ್ಟ್ ನಮ್ಮ ಸೇಫ್ಟಿ ಬಗ್ಗೆ ನಾವು ನೋಡಿಕೊಳ್ಳಬೇಕು ನಮಗೆ ಬೇಕಾಗಿರುವ ವಸ್ತುಗಳೆಂದರೆ ನಮಗೆ ವ ನೀರು ಕುಡಿಯಲಿಕ್ಕೆ ನೀರು ನಮಗೆ ಏನಾದರೂ ತಿಂಡಿ ಐಟಮ್ಗಳು ಮತ್ತೆ ನಾವು ಎಲ್ಲಾದರೂ ಸ್ಟೇ ಆಗ್ಬೇಕೆಂದ್ರೆ ನಮಗೆ ಬೇಕಾಗಿರೋ ವಸ್ತುಗಳು ಬ್ರಶ್ ಸೋಪ್ ಪೇಶ್ಟ್ ಮತ್ತೆ ನಮಗೆ ಬೇಕಾಗಿರುವ ವಸ್ತು ಇನ್ನೂ ಒಂದಿದೆ ಅದರಲ್ಲಿ ನಾವು ಮುಖ್ಯವಾಗಿ ಎಲ್ಲ ತೆಗೆದುಕೊಂಡು ಹೋಗ್ತೇವೆ ಮತ್ತೆ ಒಂದು ಛತ್ರಿಯನ್ನು ತೆಗೆದುಕೊಂಡು ಹೋಗುತ್ತೇವೆ ನಮ್ಮ ಮನೆಯಲ್ಲಿ ಇರೋ ಹಾಗೆ ನಾವು ನಮಗೆ ಪ್ಯಾಕಪ್ ಮಾಡಿಕೊಂಡು ನಾವು ಗಾಡಿಯಲ್ಲಿ ಹೊರಡುತ್ತೇವೆ ಮತ್ತೆ ಎಕ್ಷ್ಟ್ರಾ ಸ್ವಲ್ಪ ಹೆಚ್ಚಾಗಿ ಪೆಟ್ರೋಲ್ ಅನ್ನು ಒಂದು ಸಪ್ರೇಟ್ ಕ್ಯಾನಿನಲ್ಲಿ ಹಾಕಿಕೊಂಡು ನಾವು ಹೋಗುತ್ತೇವೆ ಏಕೆಂದರೆ ನಮಗೆ ದೂರ ಟ್ರಾವೆಲ್ ಮಾಡುವಾಗ ಬಂಕ್ ಸಿಕ್ಕದೇ ಇರೋ ಕಾರಣಕ್ಕೆ ಪೆಟ್ರೋಲ್ ಖಾಲಿಯಾದರೆ ಆಗ ನಾವು ತಗೊಂಡೋಗಿರೊ ಪೆಟ್ರೋಲನ್ನ ಹಾಕಿಕೊಂಡು ನಾವು ಮುಂದೆ ಸಾಗುತ್ತೇವೆ